ಹಾಂ ಸರ್ ಹೇಳಿ

ಸರ್ ಎಲ್ಲ ಹಂಪಿ ತುಮಕೂರು ತುಮ್ಕೂರಿಗೆ ಬಂದರೆ ಶಿವಗಂಗೆ ಸಿದ್ರ ಬೆಟ್ಟ ತಿಪಟೂರು ಹಾಂ ಸರ್ ಸಿದ್ಧಗಂಗೆ ಶಿವಗಂಗೆ ಸಿದ್ರ ಬೆಟ್ಟ ಎಲ್ಲ ನೋಡ್ಬೋದು ಹ್ಞೂ ಸರ್ ಹೇಳಿ ಹಾಂ ಸರ್ ಅದು ಹಿಂದಿನಿಂದನು ಆ ಮಣ್ಣಿಗೆ ಅಷ್ಟು ಇದಿದೆ ಸರ್ ಅದು ಇಲ್ಲೆಲ್ಲ ಚೆನ್ನಾಗಿ ತೆಂಗಿನ ಮರ ಜಾಸ್ತಿ ಚೆನ್ನಾಗಿ ಬೆಳೀತಾರೆ ಸರ್ ಇಲ್ಲಿ ತೆಂಗಿನ್ಕಾಯನ್ನು ಒಣ್ಗಿಸಿ ಕೊಬ್ಬರಿನು ಮಾಡ್ತಾರೆ ಹಾಗೆ ತೆಂಗಿನಕಾಯಿ ಎಳನೀರು ಎಳನೀರ್ನೆಲ್ಲ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾಯಿಂದ ಬೇರೆ ದೇಶಗಳಿಗೆಲ್ಲ ಇಲ್ಲಿಂದ ನೀರು ಅಷ್ಟೊಂದು ಚೆನ್ನಾಗಿದೆ ಅಂತ ಎಳನೀರಿಂದು ಹಾಗೂ ಎಲೆಗಳ ಗರಿ ಎಲೆಗಳಿಂದ ಇದು ಚಾಪೆಗಳು ಮಾಡ್ತಾರೆ ಬೀಸಣಿಗೆ ಮಾಡ್ತಾರೆ

ಹಾಂ ಮೈಸೂರ್ಗೆ ಹೋಗ್ಬೋದು ಮೈಸೂರ್ಗ್ ಹೋಗಿ ಅರಮನೆ ಅರಮನೆ ಹಾಂ ದಸರ ನಡೀತಾ ಇದೆ ಈಗ ಹೋದ್ರೆ ಲೈಟಿಂಗ್ಸೆಲ್ಲ ಹಾಕಿರ್ತಾರೆ ಹಾಂ ಈ ವೀಕ್ ಫುಲ್ಲಿರುತ್ತೆ ಸರ್ ಹಂಪಿ ನೋಡ್ಬೋದು ಸರ್ ಹಂಪಿ ಹಂಪಿ ಬಂದು ನಿಮಗೆ ಇಸ್ಟ್ರಿ ಇಸ್ಟೋರಿಕ್ ಪ್ಲೇಸ್ ಸರ್ ಅದು ಅಲ್ಲಿ ಚಾರಿಯಟ್ಟೆ ಎಲ್ಲ ಇದೆ ರಥ ಕಲ್ಲಿನ ರಥ ಸರ್ ಅದು ಮುಂಚೆ ಅದು ತಿರ್ಗೋದಂತೆ ಸರ್ ಅದು

ಹ್ಞೂ ಓಕೆ ಸರ್ ಓಕೆ ಓಕೆ